ಹಾಂ ನಿಮ್ಗೆ ಹಾಂ ನನಗೆ ಕಟೀಲಿಗೆ ಹೋಗಲಿಕ್ಕೆ ಉಂಟು ಅಲ್ಲಿಗೆ ನಿಮ್ಮ ವೆಹಿಕಲ್ಗೆ ಎಷ್ಟು ಆಗ್ತದೆ ಚಾರ್ಜ್ ಎಷ್ಟಕ್ಕಾಗ್ತದೆ ನಾವು ಒಂದು ಏಳು ಎಂಟು ಹತ್ತು ಜನ ಇದ್ದೇವೆ ಏಳು ಎಂಟು ಹತ್ತು ಜನ ಇದ್ದೇವೆ ನಾವು ಎಷ್ಟು ಆಗ್ತದೆ ಜಾಜಿ ಮಲ್ಲಿಂದ ಮತ್ತೆ ಬೇರೆ ಕಡೆ ನಮಗೆ ಹೋಗು ಹೊಗಬೇಕಾದ್ರೆ ಹೊಗಬೇಕಾಗ್ತದೆ ಯಾಕಂದ್ರೆ ಕಟೀಲು ಹೋಗಿ ಅಲ್ಲಿಂದ ಬೇರೆ ಕಡೆ ಎಲ್ಲಿ ಅಂತ ಅಲ್ಲಿ ಹೋಗಿ ಅಂತ ಆಲೋಚನೆ ಮಾಡಿ ನಾವು ಹೋಗ್ತೇವೆ ಹಾಗೆ

ಊಟದ್ದೆಲ್ಲ ವ್ಯವಸ್ಥೆ ನೀವು ಮಾಡಬೇಕು ನೀವು ಮಾಡಬೇಕು

ಹಾಂ ಹತ್ತು ಸಾವ್ರ ಆದರೆ ಯಾರು ಕೊಡೋದು ಅದು ನೀವು ಕೊಡೋದ ನಾವು ಕೊಡೋದ

ಹಾಂ ಹಾಂ ಹಾಂ ಆಯಿತು ನೀವೂ ಆಯ್ತು ಆಯ್ತು ಆಯಿತು ಹಾಂ ಒಂದು ಎಂಟರಿಂದ ಹತ್ತು ಜನ ಇದ್ದೇವೆ ನಾವು ಊಟದ್ದು ಮತ್ತೆ ನಾವು ಮತ್ತೆ ನಿಮ್ಮದು ಟ್ರಾವೆಲಿಂಗಿದ್ದು ಖರ್ಚು ನಾವೇ ನೋಡಬೇಕ

ಆಯ್ತು ಆಯ್ತು ಆಯಿತು ಹ್ಞೂ